ನಮ್ಮ ಚಿಕ್ಕಮಗಳೂರಿನ ಅದು ಮೂಡಿಗೆರೆ ತಾಲ್ಲೂಕಿನ ಒಂದು ಗೋಣಿಬೀಡು ಗೋಣಿಬೀಡಿನ ಎಂಬ ಊರಲ್ಲಿ ಆದಿಸುಬ್ರಮಣ್ಯ ದೇವಸ್ಥಾನ ಇದೆ ಅಲ್ಲಿ ತುಂಬ ಪೂಜೆಗಳು ನಡೆಯುತ್ತೆ ಅಲ್ಲಿ ತುಂಬ ನಂಬಿಕೆಗಳಿವೆ ನಮಗೇನಾದರು ಚರ್ಮದ್ದು ಸ್ಕಿನ್ಗಳ ಕಾಯಿಲೆ ಇದ್ರೆ ಅಲ್ಲಿ ಹರಕೆ ಹೊತ್ರೆ ಅಲ್ಲಿ ತುಂಬ ಕಡಿಮೆಯಾಗುತ್ತೆ ಅಲ್ಲಿ ಸ್ಕಿನ್ ಅಲರ್ಜಿಯೆಲ್ಲ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆಯಿದೆ ಹಂಗಾಗಿ ಅಲ್ಲಿ ಜಾತ್ರೆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಬೆಳ್ಳಿ ನಾಗರಗಳನ್ನು ಹರ್ಕೆ ಒಂದು ಹರ್ಕೆವು ಹರ್ಕೆಯಾಗಿ ನಾವು ಕೊಡ್ತೀವಿ ಮತ್ತೆ ವರ್ಷಕೊಂದ್ಸಲ ತುಂಬ ಅದ್ಧೂರಿಯಾಗಿ ಅಲ್ಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನೋಡುವಾಗ ರಥೋತ್ಸವ ನಡೆಯುತ್ತೆ ಆ ರಥೋತ್ಸವ ನಡೆವಾಗ ಅಲ್ಲಿ ನಮ್ಮ ರಥದ ಮೇಲೆ ಒಂದು ಗರುಡ ಬಂದು ರೌಂಡ್ ಹಾಕಿದರೆ ಮಾತ್ರ ಅದು ರಥ ಮುಂದೆ ಸಾಗುತ್ತೆ ಹೋಗುತ್ತೆ ಇಲ್ಲಾಂದ್ರೆ ರಥ ಮುಂದೆ ಹೋಗೋದೇಯಿಲ್ಲ ಅನ್ನೋ ನಂಬಿಕೆ ಇದೆ ಆದ್ರೂ ಅದು ನಂಬಿಕೆ ಸಹಜ ಅನಿಸು ನಿಜ ಅನಿಸುತ್ತೆ ಯಾಕೆಂದ್ರೆ ನೀವು ಎಲ್ರೂ ನೋಡಿದ್ದೀವಿ ಅಲ್ಲಿ ಗರುಡ ಬಂದು ರಥದ ಮೂರು ರೌಂಡ್ ಸುತ್ತಿ ಅದಮೇಲೆಯೇ ಅದು ಅದು ಏನಾಗುತ್ತೆ ತೇರು ಮುಂದೆ ಸಾಗುತ್ತೆ ಇಲ್ಲಾಂದ್ರೆ ಅದು ಹೋಗೊದೇಯಿಲ್ಲ ಅನ್ನೋ ನಂಬ್ಕೆಯೂ ಇದೆ ಅಲ್ಲಿ ನಮಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಾದರೂ ಹೇಮಾವತಿ ನದಿ ದಡ ತೀರದಲ್ಲಿ ಹೋಗಿ ನಾವು ಇರೋದು ಟೆಂಪಲ್ಗೆ ಹೋಗಿಬಿಟ್ಟು ನಾವು ಅಲ್ಲಿ ಧ್ಯಾನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಮತ್ತೆ ದೇವರು ಮನೆಯಂತ ಇದೆ ಬೆಟ್ಟದ ಭೈರವೇಶ್ವರ ಅಂತಿದೆ ಮತ್ತು ಆಂಜನೇಯಸ್ವಾಮಿ ಟೆಂಪಲ್ಯಿದೆ ಇಂಥ ಒಂದು ತುಂಬ ಪ್ರೇಕ್ಷಣೀಯವಾದಂತಹ ಸ್ಥಳಗಳಿದ್ದಾವೆ ಬೆಟ್ಟದ ಭೈರವಿ ಗುಡಿಯಿದೆ ಇಂಥವೆಲ್ಲ ತುಂಬ ದೇವಸ್ಥಾ ದೇವರುಗಳಿದೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ತುಂಬ ಟೆಂಪಲ್ಗಳಿದೆ ಮುಳ್ಳಯ್ಯನಗಿರಿ ಆಗಿರಬೌದು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ನಿರ್ವಾಣಸ್ವಾಮಿ ಮಠ ಮತ್ತೆ ತೇಗೂರು ಆಂಜನೇಯಸ್ವಾಮಿ ದೇವಸ್ಥಾನ ಈ ಮತ್ತೆ ಬಿಂಡಿಗ ದೇವಿರಮ್ಮ ಬಿಂಡಿಗ ದೇವಿರಮ್ಮ ಅಂತೂ ವರ್ಷದಲ್ಲಿ ದೀಪಾವಳಿ ಹಬ್ಬದಲ್ಲಿ ಎಲ್ರೂ ಆ ಬೆಟ್ಟ ದೇವಿರಮ್ಮನ ಗುಡಿಗೆ ಹೋಗೋದೆಂದ್ರೆ ಒಂದು ವಿಶೇಷವಾದಂತಹ ಪದ್ಧತಿಯಾಗಿದೆ ಎಲ್ರೂ ಉಪವಾಸ ಇದ್ದು ಬೆಳಗಿನ ಜಾವವೇ ಎದ್ಬಿಟ್ಟು ಅಲ್ಲಿ ಬೆಟ್ಟನ ಹತ್ತಿ ಆ ದೇವಿಯ ಒಂದು ಪ್ರದಕ್ಷಿಣ ಮಾಡಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ ಮಾರನೇ ದಿನ ಮನೆಯಲ್ಲಿ ಮನೆಯಲ್ಲಿರುವಂತ ದೇವೀರಮ್ಮನ್ನು ಸನ್ನಿಧಾನದಲ್ಲಿ ಒಳ್ಳೆ ಜಾತ್ರೆ ಉತ್ಸವಗಳು ನಡೀತವೆ ಅವು ತುಂಬ ಪ್ರೇಕ್ಷಣೀಯವಾದ ಸ್ಥಳಗಳಿವೆ ಕಲ್ಲತ್ಗಿರಿ ಆಗಿರಬೋದು ಬಾಬಾಬುಡನ್ಗಿರಿ ಇಂಥ ಒಂದು ವಸ್ತುಗಳಿದಾವೆ ಇವು ಇವು ಇವುಗಳು ತುಂಬ ಆಕರ್ಷಣೀಯವಾಗಿದಾವೆ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ ಮತ್ತೆ ನಾವು ಬೆಳೆದಂತಹ ದವಸಧಾನ್ಯಗಳನ್ನ ನಮ್ಮನೇಲಿ ಏನು ಬೆಳಿತೀವಿ ಅದು ಕಾಫಿ ಮೆಣಸು ಏಲಕ್ಕಿ ಕಾಯಿ ಇವುಗಳನ್ನ ನಾವು ನಾವು ಮಠಕ್ಕೆ ರಾಗಿ ಇವು ಭತ್ತ ಇವುಗಳ್ನೆಲ್ಲ ನಾವು ವರ್ಷಕ್ಕೊಂದ್ಸಲ ಆ ಮಠಗಳಿಗೆ ಕೊಟ್ಟುಬರ್ಬೇಕು ಯಾಕೆಂದ್ರೆ ಆ ಕೊಡೋದ್ರಿಂದ ನಮಗೆ ಅದೊಂದು ನಂಬಿಕೆಯಿದೆ ಯಾವುದೇ ಈ ಇದು ಕೀಟಾಣುಗಳು ನಮ್ಮ ತೋಟ ಮತ್ತು ಗದ್ದೆಗಳಿಗೆ ಅಂಟಿಕೊಳ್ದಂಗೆ ಅದು ಕಾಪಾಡ್ಕೊಂಡು ಹೋಗುತ್ತೆ ಅನ್ನೋದು ತುಂಬ ನಂಬಿಕೆಯಿದೆ ಮತ್ತೆ ನಮ್ಮ ಗೋಣಿ ಬೀಡಲ್ಲಿ ಮಲೇ ಮಾದೇಶ್ವರ ಬೆಟ್ಟಂತೆ ಇದೆ ಅಲ್ಲಿ ತುಂಬನೇ ಚೆನ್ನಾಗಿದೆ ಅಲ್ಲಿ ನಮಗೆ ಏನಾದ್ರು ಮಳೆಯಾಗಲಿಲ್ಲ ಅಂತ ಅಂತ ಅಂತ್ಹೇಳಿದರೆ ಅಲ್ಲಿಗೆ ಹೋಗ್ಬಿಟ್ಟು ಬೇಸಿಗೆ ಟೈಮಲ್ಲಿ ಒಂದು ಒಂದ್ಸಲ ಎಲ್ರೂ ಹೋಗಿ ಅಲ್ಲಿ ಪೂಜೆ ಮಾಡಿ ಎಲ್ರಿಗೂ ಊಟ ಹಾಕ್ತಾರೆ ಅದೊಂದು ನಂಬಿಕೆಯಿದೆ ಆಮೇಲೆ ಅದು ಅದು ಮಳೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ಆಗಿ ಆಚರಣೆ ಮಾಡಿಕೊ ಬಂದಿದ್ದಾರೆ ಮತ್ತೆ ಸುಗ್ಗಿ ಉತ್ಸವಗಳು ಇಲ್ಲಿ ಮಲೆನಾಡಿನಲ್ಲಂತೂ ತುಂಬ ಸುಗ್ಗಿ ಹಬ್ಬಗಳು ನಡೆ ನಡೆ ನಡೆತ್ತವೆ ಅಲ್ಲಿಗೆ ನಾವು ಈಗ ಸುಗ್ಗಿ ಹಬ್ಬ ಮಾಡುವಾಗ ಸುಗ್ಗಿ ಸ್ಟಾರ್ಟಾದ ತಕ್ಷಣವೇ ಯಾರು ಎಲ್ಲಿ ಎಷ್ಟು ದೂರದಲ್ಲಿದ್ರೂ ಆ ಊರುಗಳಿಗೆ ಬಂದು ಸೇರ್ಕೊಬೇಕು ಸುಗ್ಗಿ ಸ್ಟಾರ್ಟಾಗೋಕ್ಕಿಂತ ಮುಂಚೆಯೇ ಸೇರಿಕೊಬೇಕು ಅದು ಮೊದಲೇ ಹೇಳಿಬಿಟ್ಟು ಸಾರಿ ಸಾರಿ ಅಂತ ಹಾಕ್ತಾರೆ ಹೊರ್ಗಡೆಯಿದ್ದೋರು ಹೊರಗಡೆ ಒಳಗಡೆಯಿದ್ದೋರು ಒಳ್ಗಡೆ ಅಂತ ಸಾರಿ ಹಾಕ್ತಾರೆ ಆ ಸಾರಿ ಹಾಕೋದ್ಕಿಂತ ಮುಂಚೆ ನಾವು ಅಲ್ಲಿ ಹೋಗಿ ಸೇರ್ಕೋಬೇಕು ಆಮೇಲೆ ಅಲ್ಲಿ ಅಲ್ಲಿಯದಂಥ ಸಂಪ್ರದಾಯಗಳಿಗೆ ನಾವು ಹೊಂದ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗಬೇಕು ಅಲ್ಲಿ ತುಂಬ ಸಂಪ್ರದಾಯಗಳಿದ್ದಾವೆ ಮಣೆ ಮೇಲೆ ಕೂರೊಂಗಿಲ್ಲ ಚೇರಲ್ಲಿ ಕೂರೊಂಗಿಲ್ಲ ಒಗ್ಗರಣೆ ಹಾಕೊಂಗಿಲ್ಲ ಮತ್ತೆ ಮಜ್ಜಿಗೆ ಸಾಂಬಾರು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ಸುಗ್ಗಿ ಹಬ್ಬಗಳನ್ನ ಅದೆಂತು ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ಬೇಕೆನ್ನೋದು ಒಂದು ಪದ್ಧತಿಯಿದೆ ಅದು ನಂಬಿಕೆ ತುಂಬ ಪುರಾತನ ಕಾಲದಿಂದಲೂ ಅದನ್ನು ನಂಬಿಕೆಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಕಡುಬು ಗುಳಮಉದ್ದಿನ ಕಡುಬು ಅನ್ನ ಕಡುಬು ತಿನ್ನಬೇಕು ಕಡುಬು ಮತ್ತು ಸಾಂಬಾರು ಇಂಥದ್ನೆಲ್ಲ ಸುಗ್ಗಿ ಆಚರಣೆ ನಾವು ಮಂಚದಲ್ಲಿ ಮಲಗೊಂಗಿಲ್ಲ ಎಲ್ಲ ಬಟ್ಟೆ ಮತ್ತು ಮನೆಯಲ್ಲಿ ಏನು ವಸ್ತುಗಳಿರುತ್ತೋ ಅದನ್ನೆಲ್ಲ ನಾವು ಶುದ್ಧ ಮಾಡಬೇಕು ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡಬೇಕು ಮತ್ತು ಮಂಚದಲ್ಲಿ ಹಾಸ್ಗೆ ಮೇಲೆ ಯಾರೂ ಮಲಗೊಂಗಿಲ್ಲ ಚಾಪೆ ಮೇಲೆಯೇ ಮಲ್ಕೊಬೇಕು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಹಂಗೆ ಮಾಡಲಿಲ್ಲಂದ್ರೆ ಏನಾರು ದೇವರು ತೊಂದರೆ ಕೊಡುತ್ತೆ ಅನ್ನೋದೊಂದು ನಂಬಿಕೆ

ಕಾಫಿ ಮೆಣ್ಸಿಂದು ಎಲ್ಲ ಈ ಸೀಸನ್ ಮುಗಿ ಮುಗಿತು ಅಂತ ಮುಗಿದಾದ ತಕ್ಷಣವೇ ಬೇಸಿಗೆ ಬಂತು ಅಂದಾಗ್ಲೇ ಎಲ್ಲ ಊರುಗಳಲ್ಲು ಸುಗ್ಗಿ ಹಬ್ಬಗಳಿರ್ತವೆ ನಾವು ನೇ ಯಾರು ಯಾರು ಅವರು ಮನೆಗಳಿಗೆ ಸುಗ್ಗಿ ಸ್ಟಾರ್ಟಾದಾಗ ಯಾರು ಅವರ ಮನೆಗಳಿಗೆ ಹೋಗೊಂಗಿರಲಿಲ್ಲ ಅವರು ಸಹ ಬರೋಂಗಿರೊಲ್ಲ ಯಾರ ಮನೆಗೂ ನಾವು ಯಾರಾರು ಹೋದ್ರೂ ಅವರು ಮನೆ ಒಳಗಡೆ ಹೋಗೊಂಗಿರಲಿಲ್ಲ ಒರ ಹೊರಗಡೆಯೇ ಕೂತ್ಕೊಂಡು ಮಾತಾಡ್ಕೊಂಡು ಬರ ಬರಬೇಕು ಆದ್ರೂ ಅಷ್ಟು ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ಕೊಬೇಕು ಅಷ್ಟು ತುಂಬನೇ ಅದು ನಂಬಿಕೆಗೆ ಯೋಗ್ಯವಾಗಿರುವಂತಹ ಹಬ್ಬಗಳಾಗಿದ್ದಾವೆ ಮತ್ತೆ ಒಳ್ಳೊಳ್ಳೆ ದೇವಸ್ಥಾನಗಳು ಎಲ್ಲ ಇದಾವೆ ಅವುಗಳನ್ನ ನಾವು ವರ್ಷಕ್ಕೊಂದು ಸಲವಾದ್ರೂ ಅಂಗಡಿ ದೇವಸ್ಥಾನ ಹೊಯ್ಸಳೇಶ್ವರ ದೇವಸ್ಥ ಹೊಯ್ಸಳರ ಮೊದಲ ಹೊಯ್ಸಳರ ಕಾಲದಲ್ಲಿ ಮೊದಲು ಸ್ಥಾಪನೆಗೊಂಡಂಥ ಅಂಗಡಿ ದೇವಸ್ಥಾನವು ಸಹ ಸಳ ಸ ನಮಗೆ ಹೊಯ್ಸಳ ಅಂತ ಹೆಸ್ರು ಬಂದಿರೋ ಬಂದಿದ್ದು ಸಹ ಈ ಒಂದು ಮೂಡಿಗೆರೆ ತಾಲೂಕಿನ ಅಂಗಡಿಯೆಂಬ ಹಳ್ಳಲ್ಲೆ ಹಳ್ಳಿಯಲ್ಲಿಯೇ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನು ಅಲ್ಲಿ ಒಂದು ಕೇ ನಿರ್ಮಾಣ ಮಾಡಲಾಗಿದೆ ಇಂಥ ಇಂಥವೊಂದು ವೈವಿಧ್ಯಮಯ ಸ್ಥಳವೂ ಸಹ ನಮ್ಮ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಯಲ್ಲಿ ಇದೆ